ನನಗೆ ಅಡುಗೆ ಅಂದರೆ ತುಂಬ ಇಷ್ಟ ಅಡುಗೆ ಮಾಡಕ್ಕೆ ಬರ್ತಿರಲಿಲ್ಲ ಫಸ್ಟಲ್ಲೆಲ್ಲ ಅಮ್ಮ ಮಾಡಬೇಕಾರೆ ಎಲ್ಲ ನಿಂತು ನೋಡ್ತನೇ ಇದ್ದೆ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಏನು ಜಾಸ್ತಿ ಹಾಕ್ತಾರೆ ಏನು ಕಮ್ಮಿ ಹಾಕ್ತಾರೆ ಇದು ಹಾಕಿದ್ರೆ ಇದು ಟೇಸ್ಟ್ ಬರುತ್ತೆ ಅಂತೆಲ್ಲ ನೋಡ್ತನೇ ಇರ್ತಿದ್ದೆ ಡೈಲಿ ಡೈಲಿ ಒಂದೊನ್ ಒಂದೊಂದೇ ಮಾಡ್ತಾ ಮಾಡ್ತಾ ನಾನು ನನಗೂ ಇಂಟ್ರೆಸ್ಟ್ ಬರ್ತಿತ್ತು ಅಮ್ಮ ಇದೆಲ್ಲ ಮಾಡ್ತಾರೆ ನಾನೂ ಮಾಡಬೇಕಲ್ಲ ನಂಗೂ ಹಿಂಗೆಲ್ಲ ಟೇಸ್ಟಾಗಿ ಇರ್ತೈತಿ ಮಾಡಣ ಅಂತ ನನಗೂ ಇಂಟ್ರೆಸ್ಟ್ ಇತ್ತು ಬಟ್ ನನಗೆ ಅಡ್ಗೆಯೇ ಮಾಡಕ್ಕೆ ಬರ್ತಿದ್ದಿಲ್ಲ ಬಟ್ ಅಂದ್ರೆ ನನಗೆ ಇಷ್ಟ ಅಡುಗೆ ಮಾಡ್ಬೇಕು ಅಂತಂದು ಫಸ್ಟ್ ಸ್ಟಾಟಿಂಗ್ ಟ್ರೈ ಮಾಡಿದೆ ಮೊಸ್ರನ್ನದಿಂದ ಟ್ರೈ ಮಾಡಿದೆ ಮೊಸ್ರನ್ನ ಮಾಡಿದೆ ಒಂದು ಮೊಸರನ್ನ ಮಾಡಿದೆ ಫಸ್ಟ್ ಅದೇನು ಈಝಿ ಅಲ್ವ ಮೊಸರನ್ನ ಮೊಸ್ರು ಹಾಕಿ ನೀರು ಹಾಕಿ ಅನ್ನ ಹಾಕಿ ಉಪ್ಪು ಹಾಕಿ ಫ್ರೂಟ್ಸೆಲ್ಲ ಹಾಕಿ ಅದೆಲ್ಲ ಮಾಡ್ತಾ ಮಾಡ್ತಾ ನೋಡೋಣ ಅಂತ ಮಾಡಿದೆ ಚೆನ್ನಾಗಾಗಿತ್ತಲ್ಲ ತಿಂದ್ವಿ ಕೊತ್ತಂಬರಿ ಎಲ್ಲ ಹಾಕಿದ್ರು ಚೆನ್ನಾಗಾಯ್ತು ನೆಕ್ಸ್ಟು ಏನು ಬಿಸಿಬೇಳೆ ಬಾತು ಟ್ರೈ ಮಾಡಣ ಅಂತ ಮಾಡಿದೆ ಅದೆಲ್ಲ ಮಾಡಿದಾಗ ಫಸ್ಟ್ ವಿಝಿಲ್ ಎಷ್ಟು ಹೊಡ್ಸ್ಬೇಕು ನೀರೆಲ್ಲ ಹಾಕ್ಬೇಕು ಅದೆಲ್ಲ ಗೊತ್ತೇ ಆಗ್ತಿರಲಿಲ್ಲ ನೆಕ್ಸ್ಟ್ ಅಮ್ಮಗೆ ಒಂದು ಟೈಮ್ ಕೇಳಿದೆ ಏನೇನು ಹಾಕ್ಬೇಕು ಅಂತ ಅಮ್ಮ ಇದೆಲ್ಲ ಹೇಳಿದ್ರು ತರಕಾರಿ ಎಲ್ಲ ಹಾಕು ನೀರು ಇಷ್ಟು ಹಾಕು ವಿಝಿಲ್ ಇಷ್ಟು ಹೊಡ್ಸು ಪೌಡರ್ ಹಾಕು ಅದೆಲ್ಲ ಅಂತ ಹೇಳ್ದ್ರೆ ನೋಡಣ ಟ್ರೈ ಮಾಡಣ ಅಂತ ನಾನು ಮಾಡಿದೆ ಉಪ್ಪು ಒಂದು ಟೈಮ್ ಮಾಡೇನಿ ಫುಲ್ ಎಲ್ಲ ಚೆನ್ನಾಗಾಗೈತಿ ವೆಜ್ಟೇಬಲ್ಸ್ ಎಲ್ಲ ಹಾಕಿದ್ದೀನಿ ಚೆನ್ನಾಗೇ ಆಗಿತ್ತು ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಏನು ಮಾಡಬೇಕು ಅಂತ ನಾನು ಮೊಸರ್ ಫುಲ್ ಜಾಸ್ತಿಯಾಗ್ಬಿಟೈತ್ ಉಪ್ಪು ಕಮ್ಮಿ ಮಾಡ್ಬೇಕಲ್ವ ಏನು ಮಾಡಬೇಕು ಏನು ಮಾಡಬೇಕು ಯೋಚನೆ ಮಾಡಿದೆ ನೆಕ್ಸ್ಟು ಯೂಟ್ಯೂಬ್ಸೆಲ್ಲ ನೋಡಿದೆ ಯೂಟ್ಯೂಬ್ಸಲ್ಲೆಲ್ಲ ವ್ಲಾಗ್ಸ್ ಬಿಟ್ಟಿರ್ತಾರಲ್ವ ಅದ್ರಲ್ಲಿ ಏನು ಮಾಡಬೇಕಪ್ಪ ನನ್ಗೆ ತಲೆಯೇ ಓಡ್ತಿಲ್ಲ ಈಗ ಮನೆಯಲ್ಲೆಲ್ಲ ತಿಂದರೆ ಫುಲ್ ಬೈದಾಡ್ಬಿಡ್ತಾರ್ ನನ್ನ ಮೇಲೆ ಏನು ಮಾಡಲಿ ಅಂತ ಯೂಟ್ಯೂಬ್ಸೆಲ್ಲ ನೋಡಿದೆ ಯೂಟ್ಯೂಬಲ್ಲಿ ಒಂದು ಯಾವುದೋ ಬಿಸಿಬೇಳೆ ಬಾತು ರೆಸಿಬಿ ನೋಡಿದೆ ಅದರಲ್ಲಿ ಅವ್ರು ಹೇಳ್ತಿದ್ರು ಉಪ್ಪು ಜಾಸ್ತಿ ಆಗಿದ್ದರೆ ಕರ್ಡ್ ಆ್ಯಡ್ ಮಾಡಿರಿ ಇಲ್ಲ ಲೆಮನನ್ನು ಆ್ಯಡ್ ಮಾಡಿರಿ ಅಂತ ಎಲ್ಲ ಹೇಳಿದ್ರು ನೋಡೋಣ ಅಂತ ನಾನು ಟ್ರೈ ಮಾಡಿದೆ ಮಾಡ್ದ ತಕ್ಷಣ ಚೆನ್ನಾಗೇನೊ ಇತ್ತು ನೆಕ್ಸ್ಟ್ ಚೆನ್ನಾಗಿತ್ತು ಉಪ್ಪು ಕಮ್ಮಿ ಫುಲ್ ಉಪ್ಪು ಕಮ್ಮಿ ಆಯಿತು ಕಮ್ಮಿ ಆದಾಗ ಹೌದಲ ನೆಕ್ಸ್ಟು ಅದು ಫುಲ್ ಎಲ್ಲ ತಿಂದು ಚೆನ್ನಾಗಿದೆ ಅಂತಲೂ ಹೇಳಿದ್ರು ಅದಾದ ಮ್ಯಾಲ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ರಸಂ ಮಾಡಿದೆ ರಸಂ ಎಲ್ಲ ಮಾಡಿದೆ ರಸಮ್ಮು ಸೇಮ್ ನೆಕ್ಸ್ಟ್ ಒನ್ ಟೈಮ್ ರಸಂ ಅಂತೂ ಫುಲ್ ಹದ್ಗೆಟ್ ಹೋಗ್ಬುಟ್ಟಿತ್ತು ಏನೂ ಚೆನ್ನಾಗೇ ಆಗಿದ್ದಿಲ್ಲ ಅದಾದ ಕುಳೆ ನೆಕ್ಸ್ಟ್ ಚೆನ್ನಾಗಿ ಆಗ್ಲಿಲ್ಲಪ್ಪ ಅಂತ ಹೇಳಿ ನಾನೇನು ಮಾಡಿದೆ ಮಾಡಣ ಅಂತ ಮಾಡಿದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯೂಟೂಬ್ಸೆಲ್ಲ ನೋಡ್ತಲೇ ಇದ್ದೆ ಹಂಗೆ ಏನೇನು ಮಾಡಬೇಕು ಅಂತ ಯೂಟೂಬ್ಸಲ್ಲಿ ಅದು ಇದು ಹೇಳ್ತನೇ ಇದ್ದರು ವ್ಲಾಗ್ಸೆಲ್ಲ ನೋಡ್ತಿದ್ದೆ ಮಾಡಿದೆ ನೆಕ್ಸ್ಟ್ ಟೈಮು ಬಿಸಿ ಏನದು ಪಲಾವು ಮಾಡಿದೆ ಪಲಾವು ಮಾಡ್ದಾಗ್ಲೂ ಚೆನ್ನಾಗಾಗಿತ್ತು ಚೆನ್ನಾಗೆಲ್ಲ ಮನೆಯಲ್ಲೆಲ್ಲ ತಿಂದರು ಎಲ್ಲವೂ ಮಾಡಿದ್ರು ನೆಕ್ಸ್ಟು ಹಂಗೆ ಒಂದೊಂದೆ ಡೈಲಿ ಒಂದೊಂದೆ ರೆಸಿಪೀಸೆಲ್ಲ ಮಾಡ್ತಾ ಮಾಡ್ತಾ ನನ್ಗೂ ಸ್ವಲ್ಪ ಚೆನ್ನಾಗಿತ್ತು ಕಾಲೇಜಿಗೆಲ್ಲ ತೊಗೊಂಡೋದೆ ತೊಗೊಂಡೋದಾಗ್ ಗರ್ಲ್ಸೆಲ್ಲ ತಿಂದ್ರು ನನ್ನ ಫ್ರೆಂಡ್ಸ್ ಎಲ್ಲರೂ ತಿಂದಾಗ ಚೆನ್ನಾಗಿತ್ತು ಅಂದರೆ ಅದು ಕಮ್ಮಿ ಇತ್ತು ಇದು ಕಮ್ಮಿ ಇತ್ತು ಅಂತ ಹೇಳ್ದಾಗ ನನ್ಗೂ ಸ್ವಲ್ಪ ಹೌದಲ್ಲ ಇದು ಕಮ್ಮಿ ಇದೆ ನೆಕ್ಸ್ಟ್ ಟೈಮ್ ಮಾಡೋಣ ಇನ್ನೂ ಸ್ವಲ್ಪ ಜಾಸ್ತಿ ಹಾಕನ ಅಂತೆಲ್ಲ ನನ್ಗೆ ಅವಾಗ ತಲೆಗೆಲ್ಲ ಬರ್ತಿತ್ತು ನಾನು ಹಂಗೆ ಟ್ರೈ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಚೆನ್ನಾಗೇ ಮಾಡಿದೆ ಮಾಡಿದೆ ನೆಕ್ಸ್ಟ್ ಏನಾದ್ರೂ ಹಬ್ಬ ಏನಾದ್ರೂ ಬಂದಾಗ ಹೋಳ್ಗಿ ಅವೆಲ್ಲ ಮಾಡ್ಬೇಕಲ್ವ ಅವಾಗ್ಲೂ ಎಲ್ಲ ನಾನೇ ಮಾಡ್ತಲೇ ಇದ್ದೆ ಮನೆಯಲ್ಲೆಲ್ಲ ಚೆನ್ನಾಗೈತಿ ಚೆನ್ನಾಗಿ ಮಾಡ್ತೀಯ ನೆಕ್ಸ್ಟ್ ಹೋಳ್ಗೀ ಅದೆಲ್ಲ ಮಾಡದೆ ಹಬ್ಬಕ್ಕ ಮತ್ತು ಬದ್ನೆಕಾಯ್ ಸಾರು ಪಲಾವು ಮತ್ತು ಹೋಳ್ಗೀ ಮತ್ತು ಕೋಸಂಬರಿ ಅದು ಏನೇನೋ ಏನೇನೋ ಏನೇನೋ ಮಾಡ್ತಾರೆ ಮಾಡಿದೆ ಮಾಡ್ತಾ ಮಾಡ್ತಾ ಹಾಗೆ ನನಗೂ ಯಾವ ಹಬ್ಬ ಬಂದಾಗ ಏನು ಮಾಡಬೇಕು ಅಡುಗೆ ಏನು ಇದ್ದಾಗ ಏನು ಮಾಡಬೇಕು ಅಂತ ನನ್ಗೂ ಸ್ವಲ್ಪ ತಲೆಯಲ್ಲಿ ಬರ್ತಲೇ ಇರ್ತಿತ್ತು ಅದಾದ ಮೇಲೆ ನೆಕ್ಸ್ಟು ನೆಕ್ಸ್ಟ್ ಹಂಗೆ ಮಾಡ್ತಾ ಮಾಡ್ತಾ ನಾನು ಇಂಪ್ರು ಆದೆ ಅದು ಮಾಡಬೇಕು ಇದು ಮಾಡಬೇಕು ಹಂಗ್ ಮಾಡಿದ್ರೆ ಇದು ಹಾಕಿದ್ರೆ ಚೆನ್ನಾಗಿರ್ತೈತಿ ಅದು ಹಾಕಿದ್ರೆ ಚೆನ್ನಾಗಿರ್ತೈತಿ ಅಂತ ಮಾಡ್ತಾ ಮಾಡ್ತಾ ಮತ್ತೆ ನೆಕ್ಸ್ಟು ಟ್ರಾವೆಲ್ಲೆಲ್ಲಾದ್ರೂ ಮಾಡಬೇಕು ಹೋಗಬೇಕಾರೆ ಶೇಂಗಾ ಚಟ್ನಿ ಹೋಳ್ಗೀ ಮತ್ತು ಮೊಸರು ಚಟ್ನಿ ಎಲ್ಲ ತೊಗೊಂಡೋಗ್ತಾರಲ್ವ ಅದು ಮನೆಯಲ್ಲೇ ಟ್ರೈ ಮಾಡಿದೆ ಈಗ ಹೊರಗಿನಂದ್ ಹೊರಗಿಂದ ಎಲ್ಲರೂ ತರ್ತಾರೆ ನಾವು ಮನೆಯಲ್ಲೇ ಮಾಡೋಣ ಅಂತ ಶೇಂಗಾ ಚಟ್ನಿ ಗುರೆಳ್ ಪುಡಿ ಮತ್ತು ಅದೆಲ್ಲ ಮಾಡ್ತಲೇ ಇದ್ವಿ ನೆಕ್ಸ್ಟ್ ಈಗ ಹೊರಗಿಂದೇನೊ ತರದು ಅವಶ್ಯಕತೆನೇ ಇರೋದಿಲ್ಲ ಮನೆಗೆಲ್ಲ ಮಾಡ್ತೀವಲ್ವ ಹಾಗಾಗಿ ಮನೆಗೆ ಮಾಡ್ತಾ ಮಾಡ್ತಾ ನಾವು ಹೊರಗಿಂದೇನು ಟೇಸ್ಟು ಹತ್ತಂಗಿಲ್ಲ ಮನೆಲ್ಲಿ ಮಾಡಿದ್ರೆ ಆಯ್ತು ಬಿಡು ಹೊರಗಿಂದ ಯಾಕೆ ತರಬೇಕು ಮನೆಯಲ್ಲೇ ಟೇಸ್ಟ್ ಮಾಡ್ತೀವಿ ನಾವು ಸುಮ್ಮನೆ ಎದಕ್ ರೊಕ್ಕ ಖರ್ಚು ಮಾಡಬೇಕು ಅಂತ ಮನೆಯಲ್ಲೆಲ್ಲ ಮಾಡಿಕೊಂಡು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆಯೂ ಅವನ್ನೆಲ್ಲ ತೊಗೊಂಡು ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಿದ್ವಿ ನೆಕ್ಸ್ಟು ಚಿತ್ರಾನ್ನ ಟ್ರೈ ಮಾಡೋಣ ಅಂತ ಚಿತ್ರಾನ್ನನೂ ಟ್ರೈ ಮಾಡಿದೆ ಟ್ರೈ ಮಾಡಬೇಕಾದ್ರೆ ಕ್ಯಾರೆಟ್ಟು ಎಷ್ಟು ಎಷ್ಟು ಮಾಡಬೇಕಂತ ಅವಾಗ ಮತ್ತೆ ಮತ್ತೆ ಮತ್ತೆ ಅಮ್ಮಗೆ ಕೇಳ್ತಲೇ ಇರ್ತೀನಿ ಮತ್ತೆ ಮರ್ತು ಮರ್ತು ಹೋಗ್ತನೇ ಇರ್ತದೆ ನೆಕ್ಸ್ಟ್ ಹಂಗೆ ಒಂದೊಂದೆ ಒಂದೊಂದೆ ಟ್ರೈ ಮಾಡಿದೆ ವೆಜ್ಟೇಬಲ್ ಪಲಾವು ಮಾಡ್ತಲೇ ಇದ್ದೆ ಮಾಡಬೇಕಾದ್ರೆ ವೆಜ್ಟೇಬಲ್ ಪಲಾವು ಮಾಡಿದೆ ಅದು ಇದು ಎಲ್ಲ ಟ್ರೈ ಮಾಡ್ತಲೇ ಇರ್ತಿದ್ದೆ ಮಾಡಬೇಕಾದರೆ ವೆಜ್ಟೇಬಲ್ ಪಲಾವಲ್ಲಿ ಕ್ಯಾರೇಟು ಬೀನ್ಸು ನೆಕ್ಸ್ಟು ಮತ್ತು ಆಲೂಗಡ್ಡೆ ಅದೆಲ್ಲ ಹಾಕಿ ಮಾಡಬೇಕು ಮಾಡಿದೆ ಚೆನ್ನಾಗೇ ಆಗಿತ್ತು ಚೆನ್ನಾಗೇ ಆಗಿತ್ತು ಅವೆಲ್ಲ ಟ್ರೈ ಮಾಡ್ತಲೇ ಇರ್ತಿದ್ದೆ ಒಂದೊಂದೆ ಒಂದೊಂದೆ ಮತ್ತೆ ಮತ್ತೆ ಮತ್ತೆ